ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಹನ್ನೆರಡು ಮೇ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಐದು ಫೆಬ್ರವರಿ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೈದು ಎಂಟು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು